ನಮ್ಮ ಕಡೆ ಸಾಂಪ್ರದಾಯಿಕ ಆಟಗಳು ಅಂದರೆ ಕಬಡ್ಡಿ ಗೋಲಿ ಗಿಲ್ಲಿ ದಾಂಡು ಮರಕೋತಿ ಆಟ ಈ ರೀತಿಯ ಸ್ಪರ್ಧೆಗಳು ನಮ್ಮಲ್ಲಿ ಜಾಸ್ತಿ ಇದೆ ಮೊದ್ಲು ಅಂದರೆ ಕಬಡ್ಡಿ ಜಾಸ್ತಿ ಆಡ್ತಿತ್ತು ಈಗ ಕಡಿಮೆ ಆಗ್ತಾಯಿದೆ ಯುವಕರು ಮೊದಲು ಹಗಲು ರಾತ್ರಿ ಆಡ್ತಾಯಿದ್ದರು ಗ್ರಾಮಗಳಲ್ಲಿ ಯುವಕರು ಲೈಟ್ ಬೆಳಕಲ್ಲಿ ರಾತ್ರಿ ಹೊತ್ತು ಬಿಡುವಿದ್ದಾಗ ಆಟ ಆಡ್ತಾಯಿದ್ರು ಗೋಲಿ ಆಟ ಮೀರಿ ಗಿಲ್ಲಿ ದಾಂಡು ಇವು ಸಹ ಆಡ್ತಾಯಿದ್ರು ಬಟ್ ಇತ್ತೀಚೆಗೆ ಅದು ಕಡಿಮೆ ಆಗ್ತಾಯಿದೆ ಅಂದರೆ ಆ ಸಾಂಪ್ರದಾಯಿಕ ಆಟಗಳು ಕಡಿಮೆಯಾಗಿ ಆಗ್ತಾಯಿರೋದು ದುರದೃಷ್ಟ ಇವತ್ತು ಕಾರಣ ಇವತ್ತು ಹುಡುಗರು ಗ್ರಾಮಗಳಲ್ಲಿ ಇವತ್ತು ಬಿಡುವಾಗಿದ್ದಾಗ ಆಟ ಆಡ್ತಿದ್ದರು ಏಕೆಂದ್ರೆ ಆವಾಗ ಟಿವಿಗಳು ಇರಲಿಲ್ಲ ಟಿವಿಗಳು ಅಪರೂಪ ಇತ್ತು ಬೀದಿಗೆ ಬಂದು ಒಂದು ಕಡೆ ಗುಂಪು ಕಟ್ಕೊಂಡು ಆಡ್ತಾಯಿದ್ರು ಟಿವಿಗಳು ಬಂತು ಜನ ಟಿವಿ ಮುಂದೆ ಕೂತ್ಕೊಂಡ್ರು ಆಟಗಳನ್ನ ಮರ್ತು ಹೋದರು ಆ ಮಟ್ಟಕ್ಕೆ ಬಂತು ಆ ನಂತರ ನಮ್ಮ ಕೈಗೆ ಮೊಬೈಲ್ ಬಂತು ಮೊಬೈಲ್ ಬಂದಿದ್ದೇ ವ್ಯಾಯಾಮ ಕೂಡ ಮರ್ತು ಹೋಗಿದ್ದಾರೆ ವಾಕಿಂಗ್ ಮಾಡೋದು ಮರ್ತು ಹೋಗಿದ್ದಾರೆ ಆರೋಗ್ಯದ ಕಡೆ ಗಮನ ಕೊಡೋದು ಮರ್ತು ಹೋಗಿದ್ದಾರೆ ಕೆಲಸದ ಕಡೆಗೂ ಗಮನ ಕೊಡೋದು ಮರ್ತು ಹೋಗಿದ್ದಾರೆ ಆಮೇಲೆ ಉದ್ಯೋಗ ನಿಮಿತ್ತ ಯುವಜನಾಂಗ ಗ್ರಾಮೀಣದ ಕಡೆ ವಲಸೆ ಹೋದರಲ್ವಾ ಆವಾಗ ಸಂಪೂರ್ಣವಾಗಿ ಗ್ರಾಮೀಣ ಆಟಗಳು ನೆಲಕಚ್ಚಿ ಹೋಗಿದ್ದಾವೆ ಆಮೇಲೆ ಈಗಿನ ಮಕ್ಳನ್ನ ಆಟ ಆಡಿಸೋದಕ್ಕೆ ಮನೆಗಳಲ್ಲಿ ಬಿಡ್ತಾಯಿಲ್ಲ ತಂದೆ ತಾಯಿಗಳು ಆಧುನಿಕತೆ ವಿದ್ಯಾವಂತಿಕೆ ಇದರಿಂದ ಹೊರಗಡೆ ಹೋಗಬೇಡಿ ಮಣ್ಣು ಮುಟ್ಟಬೇಡಿ ಇನ್ಫೆಕ್ಷನ್ ಆಗುತ್ತೆ ನಾಯಿ ಕಚ್ಚುತ್ತೆ ಕಲ್ಲು ಬೀಳುತ್ತೆ ಅವ್ರ ಸಹವಾಸ ಬೇಡ ಇವ್ರು ಸಹವಾಸ ಬೇಡ ಅಂಥೇಳಿ ಮಕ್ಕಳನ್ನ ಕಾಂಪೌಂಡ್ ಒಳಗಡೆ ಕೂರಿಸ್ತಾಯಿದ್ದಾರೆ ಕೈಗೊಂದು ಬಾಲ್ ಕೊಡೋದು ಆಟ ಆಡಿಸೋದು ಇಲ್ಲ ಮೊಬೈಲ್ ಕೊಡೋದು ಮಕ್ಕಳು ಮೊದಲು ಮಗು ಅಳ್ತಾಯಿದೆ ಅಂತ ಕೇಳಿದರೆ ಮಕ್ಕಳಿಗೆಲ್ಲ ಆಟ ಆಡ್ಸೋದು ಚಂದ ಮಾಮ ತೋರಿಸ್ತಾಯಿದ್ರು ಇವತ್ತು ಮಕ್ಳು ಅಳ್ತಾಯಿದ್ದಾರೆ ಅಂದರೆ ಕೈಗೆ ಮೊಬೈಲ್ ಕೊಡು ಅವ್ರು ಅಮ್ಮ ಧಾರಾವಾಹಿ ನೋಡು ಈ ಮಟ್ಟಕ್ಕೆ ಬಂದ್ಬಿಟ್ಟು ಇವತ್ತು ಸಾಂಪ್ರದಾಯಿಕ ಆಟಗಳು ಸಂಪೂರ್ಣ ನೆಲಕಚ್ಚಿ ಹೋಗಿದ್ದಾವೆ ಹುಡುಕಾಡ್ಬೇಕಾದ ಪರಿಸ್ಥಿತಿ ಉಂಟಾಗಿದೆ